ಸರ್ ನಮಸ್ಕಾರ ಸರ್ ಎಸ್ ಡಿ ಎಮ್ ಕಾಲೇಜ್ ಪ್ರಿನ್ಸಿಪಾಲಾ ಸರ್ ಸರ್ ನಮ್ಮ ಫ್ರೆಂಡ್ ಒಬ್ಬರು ನಂಬರ್ ಕೊಟ್ಟರು ನಿಮ್ಮದು ಸರ್ ನಿಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ ಅಂತ ನಮ್ಮ ಮಗಳನ್ನು ಅಡ್ಮಿಷನ್ ಮಾಡ್ಸಬೇಕಾಗಿತ್ತು ಸರ್ ನಿಮ್ಮ ಕಾಲೇಜಿಗೆ ಸರ್ ಅಡ್ಮಿಷನ್ ಫೀಸ್ ಎಷ್ಟಿದೆ ಸರ್ ಹೂನ್ ಹೂನ್ ಸರ್ ಫಸ್ಟ್ ಪಿ ಯು ಅಡ್ಮಿಶನ್ ಮಾಡ್ಸ್ಬೇಕು ಸರ್ ನಾವು ಇಲ್ಲಿ ಹಿರಿಯೂರಿಂದ ಸರ್ ಬ ನಾನು ಫೋನ್ ಮಾಡ್ತಿರೋದು ನನ್ನ ಮಗಳನ್ನು ಇಲ್ಲೇ ಸೇರಿಸೋಣ ಅಂದ್ಕೊಂಡ್ವಿ ಹಿರಿಯೂರಲ್ಲೇ ನಮ್ಮ ಫ್ರೆಂಡ್ ಒಬ್ಬರು ಸಿಕ್ಬಿಟ್ಟು ಬೇಡ ಅಲ್ಲಿ ಎಸ್ ಡಿ ಎಮ್ ಕಾಲೇಜ್ ತುಂಬ ಚೆನ್ನಾಗಿದೆ ಚಿತ್ರದುರ್ಗದಲ್ಲಿ ಪರ್ಸೆಂಟೇಜ್ ಬಹಳ ಚೆನ್ನಾಗಿ ತೆಗ್ದಿದ್ದಾರೆ ಅಲ್ಲೇ ಸೇರ್ಸ್ರಿ ಅಂದರು ಅದಕ್ಕೋಸ್ಕರ ಸರ್ ಎಷ್ಟಿದೆ ಸರ್ ಅಡ್ಮಿಷನು ಸರ್ ಅಡ್ಮಿಷನ್ ಎಷ್ಟಿದೆ ಸರ್ ಇಪ್ಪತ್ತು ಸಾವಿರಾನ ಸರ್ ಅಲ್ಲ ಸರ್ ನನ್ನ ಮಗಳು ನೋಡಿ ಸರ್ ಈವಾಗ ಹಿರಿಯೂರಲ್ಲಿ ಪಾಸಾಗಿರೋದು ಎಂಬತ್ತೆರಡು ಪರ್ಸೆಂಟೇಜ್ ತೆಗೆದಿದ್ದಾರೆ ಸ್ವಲ್ಪ ನೋಡಿ ಸರ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ರಿ ಸರ್ ಸರ್ ಹ್ಞೂ ಹೇಳಿ ಸರ್

ಸರ್ ನಾವು ನಾಳೆನೇ ಬರ್ತೀವಿ ಸರ್ ಅಡ್ಮಿಷನ್ಗೆ ಸರ್ ಸ್ಪೆಷಲಿಟಿ ಏನಿದೆ ಸರ್ ಕಾಲೇಜಿಗೆ ಹಾನ್ ಸರ್

ಸ್ಕೂಲ್ಗೆ ಬಸ್ಸಿದ್ದಾವಾ ಸರ್ ಸರ್ ಸರ್ ಪಿ ಜಿ ವ್ಯವಸ್ಥೆ ಏನು ಇದೇ ಸರ್ ಯಾಕಂದರೆ ನಾವು ಹಿರಿಯೂರಿಂದ ಬರೋದಲ್ಲಾ ಸರ್ ನಮ್ಮ ಮಗಳನ್ನು ಅಲ್ಲೇ ಬಿಡ್ತೀವಿ ಸರ್ ಪಿ ಜಿಗೆ ಎಷ್ಟಾಗುತ್ತೆ ಸರ್ ಅದಕ್ಕೆ ಎಕ್ಸ್ಟ್ರಾ ಕಟ್ಟಬೇಕಾ ಸರ್ ಓಕೆ ಸರ್ ಓಕೆ ಸರ್ ಸರ್ ಮತ್ತೆ ಸರ್ ನಾಳೆ ಬರ್ತೀವಿ ಸರ್ ಸರ್ ಸರ್ಟಿಫಿಕೇಟ್ಗಳು ಅಷ್ಟು ತರಬೇಕಾ ಸರ್ ಹ್ಞೂ ಸರಿ ಸರ್